ಮಾಧ್ಯಮದ ಪ್ರಸಾರದಲ್ಲಿ ಗ್ರಾಮೀಣ ಪ್ರದೇಶಗಳ ಬಗ್ಗೆ ಬದಲಾವಣೆ ಬರಬಹುದು ಮತ್ತು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಬೇರೆಯವರಿಗಿಂತ ಕಡಿಮೆ ಗಮನವನ್ನು ಪಡೆಯುತ್ತದೆ ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸದೇ ಇರಲು ಸಾಧ್ಯವಿರುತ್ತದೆ ಅದರಲ್ಲಿ ನಿರ್ಲಕ್ಷ್ಯವನ್ನು ಮಾಡುವ ಕೆಲವು ಸಮಸ್ಯೆಗಳು ಅಂದರೆ ಆರೋಗ್ಯ ರಕ್ಷಣೆ ಮೂಲಸೌಕರ್ಯ ಸವಾಲುಗಳು ಆರ್ಥಿಕ ಅಸಮಾನತೆ ಮತ್ತು ಪರಿಸರ ಕಾಳಜಿಗಳಿಗೆ ಹೊಂದುವ ವಿಚಾರಗಳ ಬಗ್ಗೆ ಒಳಗೊಂಡಿರುತ್ತದೆ ಆದರೂ ಇಂತಹ ಸಮಸ್ಯೆಗಳನ್ನು ಎಷ್ಟರ ಮಟ್ಟಿಗೆ ಚರ್ಚಿಸಿದ್ದಾರೆ ಎಂದು ನಿರ್ದಿಷ್ಟ ಮಾಧ್ಯಮಗಳು ಮತ್ತು ಅದರ ಆದ್ಯತೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಹೇಳಬಹುದು